ಹಲೋ ಹಾಂ ಕೇಳ್ತದಾ ಮೇಡಮ್ ಹೌದು ಹೌದು ಹೌದು ಇದ್ದೇನೆ ಹೌದಾ ಯಾವುದು ಹೇಳಿ ಮೇಡಮ್

ಎರಡು ಕಿಲೋ ಈರುಳ್ಳಿ ಆಮೇಲೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಾಂ ನೋಡುವ ಬೇರೆ ಏನು ಐಟಮ್ ಬೇಕು ಹೇಳಿ ಮತ್ತೇನು ಬೇಕು ಹೌದಾ ಹಾಂ ಉಂಟು ಈಗ ಕಡಿಮೆ ಮಾಡಿ ಕೊಡುವ

ಯಾವ ಬೆಂಡೆ ಊರಿನ ಬೆಂಡೆ ಹೌದು ಊರಿಂದಕ್ಕೆ ನೂರಾ ಇಪ್ಪತ್ತು ರೂಪಾಯಿ ಕೆ ಜಿ ನೂರು ರೂಪಾಯಿ ಹೀಗೆ ಉಂಟು ಹಾಂ ಹೌದು ಹಾಂ ಉಂಟು ಉಂಟು ಸರಿ ಹಾಂ ಅದು ಇಲ್ಲ ಮೇಡಮ್ ನಮ್ಮದು

ಆಯ್ತು ಮೇಡಮ್ ಆಯ್ತು ಆಯಿತು ಹಾಂ ಹಾಂ ಆಯಿತು ಆಯಿತು ಮತ್ತೆ ಬೇರೆನು ಬೇಡವಾ ಮನೋಲಿ ಬೇಡವಾ ಹಾಂ ಆಯಿತು ಮೇಡಮ್ ಹಾಂ

ಆಯ್ತು ಮೇಡಮ್ ಆಯಿತು ಮತ್ತೆ ಬಿಲ್ಲು ಹೇಗೂ ಆಯಿತು ಓಕೆ ಹ್ಞೂ ಹ್ಞೂ ಬಾಯ್